ಹಾಂ ಗಣೇಶ್ ಅವ್ರು ಅಲ್ಲ ತಾವೂ ಕಿರಾಣಿ ಸ್ಟೋರ್ ಇದೆ ನಮ್ಮದು ಹೊಸ ಐಟಮ್ಸ್ ಬೇಕಾಗಿದೆ ಸರ್ ನಮಗೆ ಜನ್ರಲ್ ಐಟಮ್ಸ್ ಸರ್ರ ನಮ್ಗೆ ಒಂದು ಐದು ಕೆಜಿ ಸಕ್ಕರೆ ಸರ್ ಹಾಂ ಮತ್ತು ಒಂದು ಐದು ಲೀಟ್ರ್ ಸನ್ರೈಸ್ ಸರ್ ಮತ್ತು ಮೂರು ರುಚಿ ಗೋಲ್ಡ್ ಸರ್ರ ಮೂರು ಲೀಟ್ರ್ ಒಂದು ಪಾಕಿಟ್ ರೈಸ್ ಸರ್ ಇಪ್ಪತೈದು ಕೆ ಜಿದು ಹಾಂ ಜೀರಾ ಸರ್ರಾ ಜೀರಾದಲ್ಲಿ ಇದು ಬಂದಿದೆ ನೋಡ್ರಿ ಹೊಸ್ದಾಗಿ ಬಂದಿದೆ ನೋಡಿ ಸರ್ ವೈಭವ್ ಅಂತ ಹಾಂ ವಬಿ ವೈಭವ್ದೊಳಗೆ ಮತ್ತು ಎರಡು ಇದಾವ್ ಸರ್ ವೈಭವ್ದೊಳಗೆ ಒಂದು ಆಂಧ್ರದ್ ಐತಿ ಸರ್ ಒಂದು ಬ ನಾರ್ಮಲ್ ಕರ್ನಾಟಕದ್ದೂ ಐತ್ ಸರ್ ಅದು ಅದರಲ್ಲಿ ಅದು ನಮಗೆ ಆಂಧ್ರದಾಗ್ ಕೊಡ್ರಿ ಸರ್ ಹ್ಞೂ ಮತ್ತು ಒನ್ ಒಂದು ಐದು ಕೆಜಿ ತೊಗರಿ ಬೇಳೆ ಸರ್ ಹಾಂ ಒಂದು ಎರಡು ಕೆಜಿ ಶೇಂಗಾ ಕಾಳು ಸರ್ ಮತ್ತು ಸರ್ರ ಒಂದು ಅರ್ಧ ಲೀಟ್ರ್ ಕೊಬ್ಬರಿ ಎಣ್ಣೆ ಸರ್ರ ಹಾಂ ಪ್ಯಾರಾಚುಟೆ ಕೊಡ್ರಿ ಚೆನ್ನಾಗಿದೆ ಸರ್ ಅದು ಆಮೇಲೆ ಒಂದು ಕೆಜೀ ವೀಲ್ ಆ್ಯಕ್ಟಿವ್ ಸೋಪ್ ಪೌಡ್ರ್ ಕೊಡ್ರಿ ಸರ್ ಹಾಂ ಎರಡು ಕೊಡಿ ಸರ್ ಒಂದು ಮೆಷಿನ್ ವಾಶಿ ಕೊಡಿ ಸರ್ ಒಂದು ಹ್ಯಾಂಡ್ ವಾಶ್ ಕೊಡಿ ಸರ್ ಒಂದಾ ಐದು ಆರು ಇವುನ್ನ ಕೊಡಿ ಸರ್ ವೀಲ್ ಆ್ಯಕ್ಟಿವ್ ಸರ್ ಹತ್ತು ರುಪಾಯ್ದು ಸರ್ ಬಟ್ಟೆ ತೊಳೆಯೋದ್ ಸರ್ ವಾಷಿಂಗ್ ಪೌ ವಾಷಿಂಗ್ ವಾಷಿ ಸರ್ ಆಮೇಲೆ ಎರಡು ಡವ್ ಸೋಪ್ ಕೊಡಿ ಸರ್ ಪಿಂಕ್ ಕಲರ್ ಆಮೇಲೇ ಒಂದು ಶಶಿ ವಾಶಾ ಡಂಡ್ರಪ್ಪಾ ಇದನ್ನು ಕೊಡಿ ಸರ್ ಹೆಡ್ ಅಂಡ್ ಶೊಡ್ರ್ ಸರ್ ಶ್ಯಾಂಪು ಒಂದು ಸರ ಕೊಟ್ಬೀಡಿ ಸರ್ ಹದಿನಾರು ಇರ್ತಾವೆ ನೋಡ್ರಿ ಸರ್ ಅದರಲ್ಲಿ ಅದೊಂದು ಕೊಡಿ ಸರ್ರ ಮತ್ತು ಒಂದು ಯ ಡೆಟಾಲ್ ಬೇಕು ಸರ್ ಎರಡು ನೂರು ಗ್ರಾಮಿಂದು ಡೆಟ್ ಡೆಟಾಲ್ ಸರ್ ಆಮೇಲೇ ಪಿನಾಯ್ಲ್ ಬೇಕು ಸರ್ ಪಿನಾಯ್ಲ್ ಒಂದು ಲೀಟ್ರು ಸರ್ ಹಾರ್ಪಿಕ್ ಸರ್ ಹಾರ್ಪಿಕ್ ಸರ್ ಹಾರ್ಪಿಕ್ ಮತ್ತು ಚಹಾಪುಡಿ ಯಾವ್ದು ಚೆನ್ನಾಗಿದೆ ಸರ್ ನಿಮ್ಮ ತಮ್ಮಲ್ಲಿ ಚಹಾಪುಡಿ ಯಾವ ತವ್ಬೋದು ರೇ ರೇಟು ಚೆನ್ನಾಗಿದ್ ಕಾಸ್ಟ್ಲಿದೆ ಸರ್ ಅದು ಪಸ್ಟ್ ಕ್ವಾಲಿಟಿದೆ ಸರ್ ಅದು ಸೆಕೆಂಡ್ ಕ್ವಾಲಿಟಿದೆ ಸರ್ ಎರಡು ಮೂರು ಬರ್ತಾಯಿದೆ ಸರ್ ಅದೇ ರೇಟು ರೆಡ್ ಲೇಬಲಲ್ಲಿ ಹಾಂ ಸರ್ ಒನ್ ಕೆಜಿ ಕೊಡಿ ಸರ್ ಹಾಂ ಸರ್ರಾ ಮತ್ತು ಒಂದು ಕಾಲು ಕೆಜೀ ಜೀರ್ಗೆ ಕಾಲು ಕೆಜಿ ಸಾಸಿವೆ ಸರ್ ಕಾಲು ಕೆಜಿ ಅರ್ಶಿಣ ಪುಡಿ ಸರ್ ಹಾಂ ಒಂದು ಕೆಜಿ ಹುಣಸೆ ಹಣ್ಣು ಸರ್ ಆಮೇಲೆ ಸರ್ ಗೋಧಿ ಹಿಟ್ ಯಾವ್ದ್ ಚೆನ್ನಾಗಿದೆ ಸರ್ ತಮ್ಮಲ್ಲಿ ಆಶೀರ್ವಾದ ಬಿಟ್ಟು ಮತ್ತು ಬೇರೆ ಯಾವ್ದು ಸರ್ ಅದು ಅದು ಚೆನ್ನಾಗಿದೆ ಸರ್ ಹಾಂ ಸರ್ ಅನ್ನಪೂರ್ಣ ಕೊಡಿ ಸರ್ ಹತ್ತು ಕೆ ಜಿದು ಬರುತ್ತಲ ಸರ್ ಹತ್ತು ಕೆ ಜಿದ್ ಬರುತ್ತೆ ಹಾಂ ಓಕೆ ಸರ್ ಆತ ತಾ ಇವ್ನೆಲ್ಲಾ ಐಟಮ್ಸ್ ತಾವೂ ವ ಹೋಮ್ ಡೆಲಿವರಿ ಕೊಡ್ತೀರಿ ಅಲ್ಲ ಸರ್ ಹಾಂ ಸರ್ ಅಂದರೆ ನಾವು ಅಡ್ರೆಸ್ ಹಾಕ್ತಿವಿ ಸರ್ ತಮಗೆ ಫೋನ್ ಮಾಡ್ತೀವಿ ವಾಟ್ಸ್ಆ್ಯಪ್ಗೆ ಅದು ಪೇಮೆಂಟು ನಾವು ವಾಟ್ಸ್ಆ್ಯಪ್ ಮಾಡಿದ್ರು ನಡೀತಲ್ಲ ಸರ್ ತಾವು ಕೊಟ್ಟು ಕಳಿಸ್ತೀರಿ

ಹಾಂ ಸರ್ ತಾವು ಕಳಿಸಿ ನಾವು ಹೋಮ್ ಡೆಲಿವರಿ ಕಳ್ಸಿ ಕೊಡಿ ಸರ್ ನಾ ಅಡ್ರೆಸ್ ಹಾಕ್ತಿನಿ ಸರ್ ಕಳಿಸಿ ಕೊಡ್ರಿ ಸರ್ ಹಾಂ ಓಕೆ ತ್ಯಾಂಕ್ ಯು ಸರ್ ತ್ಯಾಂಕ್ ಯು ಸ ತ್ಯಾಂಕ್ ಯು ಸ ತ್ಯಾಂಕ್ ಯು ಸ ಓಕೆ